ಹಲೋ ಸರ್ ಹೇಳಿ ಹಾಂ ಹೌದು ಸರ್ ನೀವು ಸ ಓಕೆ ಎಲ್ಲಿಂದ ಎಲ್ಲಿಂದ ಸರ್ ಮಾತಾಡ್ತಿರೋದು ಓಕೆ ಸರ್ ಓಕೆ ಸರ್ ಹೇಳಿ ಸರ್ ಏನು ಬೇಕಾಗಿತ್ತು ಸರ್ ಏನು ಹೂವು ಏನು ಫಂಕ್ಷನ್ ಇರೋದು ಎಂಗೇಜ್ಮೆಂಟ್ಗೆ ಓಕೆ ಹಾಂ ಸರ್ ಅದು ಆಕ್ಚುಲೀ ನಮ್ಮಲ್ಲಿ ಫ್ಯಾಕೇಜಿದೆ ಸರ್ ಟ್ವೆಂಟಿ ಫೈವ್ ತೌಸಂಡ್ದು ಫಿಫ್ಟಿ ತೌಸಂಡು ಅಂತ ನಿಮಗೇ ಡಿಸೈನ್ ತೋರ್ಸಿ ನಿಮಗೆ ವಾಟ್ಸಾಪಲ್ಲಿ ಫಾರ್ವರ್ಡ್ ಮಾಡ್ತೀನಿ ಯಾವ್ಥರ ಯಾವ್ಥರ ಡೆಕೋರೇಷನ್ ಬರುತ್ತೆ ನಿಮಗೆ ಯಾವ ಥರ ಹೂವು ಬೇಕು ಹಾಂ ಓಕೆ ಸರ್ ಓಕೆ ಅದೇ ನನಗೆ ಇಲ್ಲ ನಿಮ್ಗೆ ಯಾವರೀತಿ ಯಾವ ರೇಂಜಲ್ಲಿ ಬೇಕು ಅಂದರೆ ನಾನು ಆ ರೇಂಜಲ್ಲಿ ಮಾಡ್ಕೊಡ್ತೀನಿ ಸರ್ ನಿಮ್ಗೆ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷವರೆಗೂ ಇದೆ ನಿಮ್ಗೆ ಯಾವ ರೇಂಜಲ್ಲಿ ಬೇಕೋ ಆ ರೇಂಜಲ್ಲಿ ಸೂಟಬಲ್ ಯಾವ ರೇಂಜ್ ಬೇಕೋ ಆ ರೇಂಜ್ ಮಾಡ್ಕೊಡ್ತೀನಿ ಸರ್ ನಾನು ಹಾಂ ಸರ್ ಆಯ್ತು ನೋಡ್ತಿದೀನಿ ಸರ್ ಆಯ್ತು ಒಂದು ನಿಮಿಷ ನೋಡ್ತೆ ಓಕೆ ಸರ್ ಇದು ಸರ್ ನಿಮಗೆ ಒಂದು ತರ್ಟಿ ತೌಸಂಡ್ ಆಗುತ್ತೆ ಸರ್ ನಿಯರ್ಲಿ ಹೂವೆಲ್ಲ ನಾವು ಹೊರಗಡೆಯಿಂದ ತರಿಸ್ಬೇಕು ತಮಿಳುನಾಡಿಂದ ತರಿಸ್ಬೇಕು ಹೂವು ಸೊ ಹಂಗಾಗೀ ಒಂದು ತರ್ಟಿ ತೌಸಂಡ್ ಆಗುತ್ತೆ ಸರ್ ಹಾಂ ಸರ್ ಹಾಂ

ಹಾಂ ಮಾಡ್ಕೊಡ್ತೀನಿ ಸರ್ ಮನೆ ಕಡೆ ಒಂದ್ಕಡೆ ಡಿಸೈನ್ ಬರುತ್ತೆ ಮತ್ತು ಇಲ್ಲಿ ರಿಸೆಪ್ಷನ್ ಇದು ಎಂಗೇಜ್ಮೆಂಟ್ ಹಾಲಲ್ಲಿ ಒಂದ್ಕಡೆ ಮಾಡ್ಕೊಡ್ತೀನಿ ಸರ್ ಮಾಡ್ಕೊಡ್ತೀವಿ ಸರ್ ಹೇಳ್ತಿಲ್ವ ತಮಿಳ್ನಾಡಿಂದ ತರಿ ತರಿಸ್ತಾ ಇರೋದು ಸರ್ ಹೂವನ್ನ ತಮಿಳ್ನಾಡಿಂದ ತರಿಸ್ತಾ ಇರೋದರಿಂದ ನಮಗೂ ಟ್ರಾವೆಲಿಂಗ್ ಚಾರ್ಜು ಅದು ಇದೆಲ್ಲ ಇರುತ್ತೆಲ್ಲ ಸರ್ ನಾವೂ ಡೆಕೊರೇಟ್ ಮಾಡೋದಕ್ಕೆಲ್ಲ ಹುಡುಗ್ರನೆಲ್ಲ ಕರ್ಕೊಂಬರಬೇಕು ಲೈಟಿಂಗ್ಸ್ ಬೇರೆ ಹಾಕ್ಬೇಕು ನೋಡಿ ಸರ್ ನಮ್ಮ ಕೆಲಸ ನೋಡಿ ನೀವೇ ಕೊಡಿ ಸರ್ ಪೇಮೆಂಟು ಆಮೇಲೆ ನೀವು ಮಾತಾಡಿ ಕೆಲಸ ನೋಡ್ಬಿಟ್ಟು ಮಾತಾಡಿ ಕೆಲಸ್ದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಅವಾಗ ಹೇಳಿ ಓಕೆಯಾ ಮತ್ತೆ ಪ್ಲವರ್ಸು ನಿಮಗೆ ಯಾವ್ಯಾವ ಥರ ಬೇಕು ಸರ್ ಈಗ ಡಿಸೈನ್ಸ್ ಯಾವ ಹೂವ ಬೇಕು ತಮಿಳ್ನಾಡು ಇದು ನಾರ್ಮಲ್ಲಾಗಿ ಹೂವು ಹಾಕೋದ ಇಲ್ಲ ಸ್ವಲ್ಪ ಕಾಸ್ಟ್ಲಿದೇ ಹಾಕೋದ ಓಹ್ ಹೈಲೇಟ್ ಆಗಬೇಕು ಒಟ್ನಲ್ಲಿ ನಿಮಗೆ ಐಲೇಟಾಗಿ ಕಾಣಬೇಕು ಓಕೆಯ ಐಲೇಟ್ ಮಾಡಿಸ್ತೀನಿ ಸರ್ ಅದು ಓಕೆ ಸರ್ ಓಕೆ ಸರ್ ಔಟ್ ಲುಕ್ಕು ನಿಮಗೆ ಕ್ಯಾಮರಾಗೆ ವಿಡ್ಯೋಗೆ ಎಲ್ಲ ಚೆನ್ನಾಗಿ ಬರೋ ಥರ ಒಳ್ಳೆ ಹೂವನ್ನೇ ಕೊಡ್ತೀನಿ ಸರ್ ಪ್ಲ್ಯಾಸ್ಟಿಕ್ ಹೂವು ಅಂತೂ ಒಂದೂ ಯೂಸ್ ಮಾಡೋಲ್ಲ ನಾರ್ಮಲ್ಲಾಗಿ ನಾನು ನ್ಯಾಚುರಲ್ ಪ್ಲವರ್ಸೆ ತರಿಸ್ತೀನಿ ಸೋ ಹಂಗಾಗಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸರ್ ನಮ್ದು ಅಷ್ಟೇ ಇನ್ನೇನಿಲ್ಲ ಓಕೆನಾ ಬೇರೆ ಕಡೆಲ್ಲ ಮಾಡ್ತಾರೆ ಪ್ಲ್ಯಾಸ್ಟಿಕ್ ಪ್ಲವರ್ಸಲ್ಲಿ ಹಾಕಿ ಮಾಡ್ಕೊಡ್ತಾರೆ ನಿಮ್ಗೇನು ಫೋಟೋ ಕವರ್ ಬರಲಿ ಅಂತ ಹಾಕ್ಕೊಡ್ತಾರೆ ಅದೇ ಸರ್ ನಾನು ನ್ಯಾಚುರಾಗೇ ತರಿಸ್ಕೊಡ್ತೀನಿ ನಿಮಗೆ ಅನುಕೂಲ ಆಗೋ ಥರ ಮಾಡ್ಕೊಡ್ತೀನಿ ಸರ್ ಓಕೆನಾ ಅಮೌಂಟ್ ಸ್ವಲ್ಪ ನೋಡ್ಕೊಂಡು ಇದು ಮಾಡ್ಕೊಡಿ ಅಡ್ವಾನ್ಸ್ ಸ್ವಲ್ಪ ಹಾಕ್ಬಿಡಿ ಸರ್ ಅದು ಅಡ್ವಾನ್ಸ್ ಒಂದು ಸ್ವಲ್ಪ ಕಳಿಸ್ಕೊಡಿ ಸರ್ ಸರ್ ಒಂದು ಟೆನ್ ತೌಸಂಡ್ ಕಳಿಸ್ಕೊಡಿ ಸರ್ ಅಮ ಅಡ್ವಾನ್ಸ್ ಓಕೆ ಸರ್ ನಾನು ಇದು ಮಾಡಿ ಡಿಸೈನ್ ಮಾಡಿಬಿಟ್ಟು ಕಳಿಸ್ತೀನಿ ಸರ್ ಹಾಂ ಸರ್ ಹಾಂ ಸರ್ ಓಕೆ ಥ್ಯಾಂಕ್ ಯು ಸರ್